ಶಾಲೆಯಲ್ಲಿ ಕೇವಲ ಪಾಠ ಪ್ರವಚನ ಅಷ್ಟೇ ಅಲ್ಲ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಮಾಡುತ್ತಾರೆ ಅವುಗಳಲ್ಲಿ ಕ್ರೀಡೆಗಳು ಮತ್ತು ಸ್ಪರ್ಧೆಗಳು ಅಲ್ಲದೆ ಎನ್ ಎಸ್ ಎಸ್ ಎನ್ ಸಿ ಸಿ ಈ ಥರದ ವಿಭಾಗಗಳನ್ನು ಮಾಡಿಕೊಂಡು ಪಠ್ಯೇತರ ಚಟುವಟಿಕೆಗಳಾಗಿ ನಮಗೆ ಕಲಿಸಿ ಕೊಡುತ್ತಾರೆ ಕ್ರೀಡೆಗಳಲ್ಲಿ ನಾವು ಖೋ ಖೋ ಮತ್ತು ಬ್ಯಾಡ್ಮಿಟನ್ ಆಟಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಾಗ ನಮಗೆ ಎಲ್ಲಿಲ್ಲದ ಆನಂದ ಸಂತೋಷ ಆಗಿ ಕುಣಿದಾಡಿರುವ ಉದಾಹರಣೆಗಳು ಸಾಕಷ್ಟಿವೆ